ಹಲೋ ಹೇಳಿ ಹಾಂ ಫ್ರೂಟ್ ಶಾಪ್ ಅವರೆ ಹೇಳಿ ಮೇಡಮ್ ಹಾಂ ಮೇಡಮ್ ಹೇಳಿ ಇವಾಗ ರೇಟು ಪ್ರೆಸೆಂಟು ಇನ್ನೂರ ಐವತ್ತು ರೂಪಾಯಿ ಕೆ ಜಿ ಇದೆ ಮೇಡಮ್ ಮಾವಿನಹಣ್ಣು ಮತ್ತು ಬಾಳೆಹಣ್ಣು ನೂರ ಐವತ್ತು ರೂಪಾಯಿ ಕೆ ಜಿ ಇದೆ ಅಯ್ಯೋ ಮೇಡಮ್ ಈ ಸಲ ರಾಜ್ಯದಲ್ಲೇ ಬರಗಾಲ ದೇಶದಲ್ಲೇ ಬರಗಾಲ ಇದೆಯಲ್ಲ ನೀರಿನ ಸಮಸ್ಯೆ ಇದೆಯಲ್ಲ ಮೇಡಮ್ ಅದಕ್ಕೆ ತುಂಬ ರೇಟಿದೆ ಮಾವಿನಹಣ್ಣು ಆದ್ರೆ ಒಂದು ಕ್ವಾಲಿಟಿ ಇದೆ ಮೇಡಮ್ ಇದರಲ್ಲಿ ನಮ್ಮದು ಜೀರಿಗೆ ಮಾವು ಆಮೇಲೆ ಸಿಹಿಮಾವು ಅಂತಿದೆ ಮೇಡಮ್ ಬೇರೆ ಕಡೆಯೆಲ್ಲ ನೀವು ತೊಗೊಂಡರೆ ಅಷ್ಟು ಕ್ವಾಲಿಟಿ ನಿಮ್ಗೆ ಸಿಗೋಲ್ಲ ಇದು ಹಣ್ಣು ತುಂಬ ಚೆನ್ನಾಗಿದೆ ಮೇಡಮ್ ಫ್ರೆಶ್ ಫ್ರೂಟನ್ನು ನಾವು ಇಳಿಸಿರೋದು ಬೇಕಾದರೆ ನೀವು ಒಂದು ಸಲ ಬಂದು ನೋಡ್ಕೊಂಡು ಹೋಗ್ಬೋದು ನಮ್ಮ ಶಾಪ್ ವಿಸಿಟ್ ಮಾಡಿ ಹೋಗಿ ಮೇಡಮ್ ನಿಮ್ಗೆ ಗೊತ್ತಾಗುತ್ತೆ ನಾನು ಸುಳ್ಳು ಹೇಳೋಲ್ಲ ಯಾವಾಗಲೂ ಆಂ ಹಾಂ ಅದೇ ಮೇಡಮ್ ನೀವು ಬೇರೆ ಕಡೆ ಎಲ್ಲ ಕೇಳಿ ನೋಡಿ ಬೇಕಾದರೆ ಅದೇ ರೇಟ್ ಕೊಡ್ತಾರೆ ಬಟ್ ಕ್ವಾಲಿಟಿ ನಿಮಗೆ ಚೆನ್ನಾಗಿರಲ್ಲ ಅದೇ ರೇಟ್ ಹೇಳ್ತಾರೆ ಬಟ್ ನಮ್ಮ ಅಂಗಡೀಲಿ ಕ್ವಾಲಿಟೀನು ಚೆನ್ನಾಗಿರ್ತೆ ನಿಮಗೆ ಫ್ರೆಶ್ ಫ್ರೂಟು ಸಿಗುತ್ತೆ ಮತ್ತು ಅದೇ ರೇಟಿಗೆ ಸಿಗುತ್ತೆ ಬೇರೆ ಅಂಗ್ಡಿಗಳೆಲ್ಲ ಕೆಲವು ಕಡೆ ಜಾಸ್ತಿ ಆಗಿದೆ ಮೇಡಮ್ ಅಮೌಂಟು ನೋಡಿ ಮೇಡಮ್ ನಿಮಗೆ ಬೇಕಾದರೆ ಬ ಆರ್ಡ್ರು ಮಾಡಿ ಇಲ್ಲಾಂದರೆ ಬನ್ನಿ ಹಾಂ ಕಡಿಮೆ ಮಾಡೋಕ್ಕಾಗದೇ ಇಲ್ಲ ಮೇಡಮ್ ಯಾಕೆಂದ್ರೆ ನಮಗೆ ನನಗೆ ಲಾಸಾಗ್ಬಿಡತ್ತೆ ನಾನು ನನಗೆ ಸಿಕ್ಕಿರೋದೇ ಒಂದು ರೂಪಾಯಿ ಎರಡು ರೂಪಾಯಿ ಸಿಗುತ್ತೆ ಮೇಡಮ್ ನಮಗೆ ನಾವು ಏನೂ ಕಮ್ಮಿ ಮಾಡೋಕ್ಕಾಗಲ್ಲ ಅಲ್ಲಿ ಮತ್ತು ಫ್ರೆಶ್ ಫ್ರೂಟ್ ಇದೆ ನೀವು ಬಂದು ನೋಡಿ ಹೇಳ್ಬೋದು ತುಂಬ ಚೆನ್ನಾಗಿಲ್ಲ ಹಣ್ಣು ಅಂತಂದಾಗ ಬೆಲೆ ಕಮ್ಮಿ ಮಾಡಿ ಅಂತ ಕೇಳ್ಬೋದು ಫ್ರೆಶ್ ಫ್ರೂಟೆಲ್ಲ ಇಳ್ಸಿದೀನಿ ಮೇಡಮ್ ನನ್ಗೂ ಅಷ್ಟೇ ಸಿಗೋದು ಆಂ ಮೇಡಮ್ ಇದೆ ಇದೆ ಫ್ರೆಶ್ಶಾಗಿ ಫ್ರೂಟ್ ಇಳಿಸಿದೀನಿ ಬೆಳಿಗ್ಗೆ ಸರಿ ಮೇಡಮ್ ಬನ್ನಿ ಬರುವಾಗ ಒಂದು ಕಾಲ್ ಮಾಡ್ಕೊಂಬನ್ನಿ ಮೇಡಮ್ ಸರಿ ಮೇಡಮ್ ಬನ್ನಿ ಒಂದು ಕಾಲ್ ಮಾಡ್ಕೊಂಬನ್ನಿ ಮೇಡಮ್ ಹಾಂ ಮೇಡಮ್ ಆಂ ಓಪನ್ ಇರುತ್ತೆ ಓಪನ್ ಇರುತ್ತೆ ಬನ್ನಿ ಬನ್ನಿ ಬನ್ನಿ ಮೇಡಮ್ ಹಾಕ್ಕೊಡಣ ಬನ್ನಿ ಬನ್ನಿ ನಮ್ಮ ಕಸ್ಟಮರ್ ಅಂದ ಮೇಲೆ ಲಾಸ್ಟ್ ಟೈಮು ಇಲ್ಲಿಗೆ ಬಂದಿದ್ದೀರ ಅಂತ ಹೇಳ್ತಿದೀರ ಬನ್ನಿ